ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಅಂತ ಕರಿತಾರೆ ತಾಯಿ ಮಕ್ಕಳಿಗೆ ಏನೆಲ್ಲ ಕಲಸ್ಕೊಡಬೇಕು ಏನೆಲ್ಲ ಕಲಸ್ಕೊಡಬೇಕು ಅಂತಂದ್ರೆ ತಾಯಿ ಕಲಿಸಿ ಕೊಟ್ಟಂತಹ ಅಭ್ಯಾಸ ಕ್ರಮಗಳು ಏನು ಇರ್ತಾವಲ್ಲ ದಿನಚರಿಗಳು ಏನು ಇರ್ತಾವಲ್ಲ ಅವು ಅವು ಅವರ ದಿನನಿತ್ಯದ ಚಟುವಟಿಕೆ ಒಳಗೆ ಅವು ಅವರಿಗೆ ಉಪಯೋಗ ಆಗ್ತವು ಮುಂದೆ ಜೀವನಪರ್ಯಂತ ಮಕ್ಳಿಗೆ ಏನು ಕಲ್ಸ್ಕೊಟ್ರು ಅಂದ್ರೆ ನಿಮ್ಮ ತಾಯಿ ಇದನ್ನ ಕಲ್ಸಿ ಕೊಟ್ರು ಏನು ಅನ್ನುವಂತಹ ಮಾತುಗಳು ಮುಂದ ಕೇಳ್ಬೆಕು ಆಗ್ತದ ಅವು ಮುಂದೆ ಅವು ಎಷ್ಟು ಪದ್ಧತಿಗಳನ್ನ ಪಾಲಿಸ್ಕೊಂಡು ಬರ್ತಾರೋ ಬಿಡ್ತಾರೋ ಅವು ಮುಂದ ಅವ ಪರಿಸರಕ್ಕೆ ಅನುಗುಣವಾಗಿ ಅಥ್ವಾ ಆ ಬೇರೆ ವ್ಯಕ್ತಿಗಳ ಜೊತೆ ನಾವು ಹ್ಯಂಗ್ ಮಾತಾಡಬೇಕು ಎಲ್ಲಾ ಮಾತಾಡುದು ಅಂದಲ್ಲ ನಮ್ಮ ವ್ಯಕ್ತಿತ್ವಗಳನ್ನು ಯಾವ ರೀತಿ ರುಪ್ಪುಸ್ಸ್ಕೊಳ್ಬೇಕು ಅನ್ನೋದನ್ನು ತಾಯಿ ಮೊದಲೇ ಹೇಳ್ಕೊಡಬೇಕು ಈಗಿನ ತಂದೆ ತಾಯಿಗಳು ಪಾಲಕರು ಏನು ಏನಾಗ್ಯದ ಅಂತ ಅಂದ್ರೆ ಎಲ್ಲರೂ ನೌಕ್ರಿ ಎಲ್ಲಾರೂ ಜಾಬಿಗೆ ಹೊಂಟಿರೋದರಿಂದ ಮಕ್ಕಳನ್ನು ಬೇಬಿ ಸಿಟ್ಟಿಂಗ್ ಆಗಿರ್ಬೋದು ಇಂಥಲ್ಲೆಲ್ಲ ಅವ್ರನ್ನ ಅಡ್ಮಿಷನ್ ಮಾಡಿಸಿ ಕಲಿಸಿ ಕಲಿಸಿ ಬಿಡ್ತಾರೆ ಶಾಲೆಗೆ ಟೀಚರ್ಗಳು ಅಂದ್ರೆ ಶಿಕ್ಷಕ ಶಿಕ್ಷಕಿಯರು ಅಲ್ಲಿ ಅಲ್ಲೆಲ್ಲಾ ಹೇಳಿ ಕೊಡ್ತಾರ ಅನ್ನು ಒಂದು ಭಾವನೆ ಒಳ್ಳೆಯ ಭಾವನೆಯಿಂದ ಸ್ಕೂಲಿಗೆ ಅಂದ್ರೆ ಶಾಲಿಗೆ ಅಡ್ಮಿಷನ್ ಮಾಡಿಸ್ಬಿಡ್ತಾರೆ ಇನ್ನು ಎರಡು ವರ್ಷ ಮಗುಗೆ ಎರಡು ವರ್ಷ ಆಗಿರಂಗಿಲ್ಲ ಇನ್ನೂ ಅವರು ತಮ್ಮ ದಿನನಿತ್ಯದ ಕರ್ಮಗಳನ್ನು ಅವರು ಮಾಡ್ಕೊಳ್ಲಿಕ್ಕೂ ಬರ್ಲಾರದಂಥಾ ಒಂದು ಪರಿಸ್ಥಿತಿ ಒಳಗೂ ಅವ್ರು ಏನು ಮಾಡ್ಬಿಡ್ತಾರೆ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬಿಡ್ತಾರೆ ಅಲ್ಲೆಲ್ಲ ಆಯಾಗಳು ಇರ್ತಾರ ಟೀಚರ್ಸ್ಗಳ್ ಅಂದರೆ ಶಿಕ್ಷಕರು ಇರ್ತಾರ ಅವರೆಲ್ಲ ಹೇಳಿಕೊಡ್ತಾರೆ ಅನ್ನುವ ಒಂದು ಒಂದು ನಂಬಿಕೆಯ ಮೇಲೆ ಕಳ್ಸ್ಕೊಟ್ಟಿರ್ತಾರೆ ಹಂಗಂದ್ರೆ ನಮ್ಮ ಒಂದು ಶಾಲೆಯ ಒಂದು ಮಕ್ಕಳನ್ನು ಶಾಲಿಗೆ ಕಳ್ಸ್ಲಿಕ್ಕೆ ಶುರು ಮಾಡಿದ್ಮೇಲೆ ಆವಾಗ ನಮ್ಮ ಶಿಕ್ಷಕರಾದವರು ನಾವು ಏನೆಲ್ಲಾ ನಾವು ಕಲಿಸಬೇಕು ಮಕ್ಕಳಿಗೆ ಏನೆಲ್ಲಾ ಕಲಸಬೇಕು ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ಹಿರಿಯರಿಗೆ ನಾವು ನಮಸ್ಕಾರ ಮಾಡಿ ಅಂದ್ರೆ ಕೈಯನ್ನು ಉಜ್ಜಿ ಕಣ್ಣಿಗೆ ಒತ್ಕೊಂಡು ದೇವ್ರ ನಾಮಾವಳಿಗಳನ್ನು ಹೇಳಿ ದೇವ್ರನ್ನು ನೆನೆಸ್ಕೊಂಡು ನಮ್ಮ ದಿನ ನಿತ್ಯವನ್ನು ಪ್ರಾರಂಭ ಮಾಡಬೇಕು ಅನ್ನೋದರಿಂದ ಹಿಡಿದು ನಾವು ಮಕ್ಕಳಿಗೆ ಈಗ ನಾವು ಕಲಿಸ್ಕೋಡ್ಬೇಕು ಆಗ್ತದ ಅಂದ್ರೆ ಮಕ್ಳಿಗೆ ನಾವು ಎಲ್ಲಾನು ಕಲಸ್ಕೊಡಬೇಕು ಮುಂಜಾನೆ ಏಳುದರಿಂದ ಏನು ಮಾಡಬೇಕು ಅನ್ನೋದನ್ನು ಅಂದ್ರೆ ಅವರು ತಮ್ಮ ಇದ್ನೆಲ್ಲನೂ ಏನು ಮಾಡ್ತಾರೆ ಅವರು ಜೀವನದೊಳಗೆ ರೂಢಿ ಹಾಕೋತಾರ ಈಗ ನಾವು ಸಣ್ಣ ಮಕ್ಳು ಇದ್ದದ್ನಾಗ ಒಂದು ಗಾದೆ ಮಾತದ ಏನು ಅದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ್ಹೇಳಿ ಹೀಗಾಗಿ ಮಕ್ಕಳು ಎಲ್ಲಾರು ಪಾಲಕ್ರು ಏನು ಹೇಳ್ತಾರೆ ನಮ್ಮ ಮಾತು ಕೇಳಂಗಿಲ್ಲ ರೀ ಟೀಚರ್ ನೀವು ಹೇಳ್ಕೊಡ್ರಿ ಅಂತ ಹೇಳ್ತಾರೆ ಅಂತ ಪ್ ಅಂಥ ಒಂದು ಪರಿಸ್ಥಿತಿ ಒಳಗೆ ಈಗ ಶಾಲಾ ಶಿಕ್ಷಕರು ಶಾಲಿಗೆ ಹೋದ ತಕ್ಷಣ ಒಂದು ಗುಡಿಗೆ ಬಂದಂತಹ ಭಾವನೆಗಳನ್ನ ಮೊದಲು ಶಾಲೆ ಒಳ್ಗೆ ನಾವು ನಿರ್ಮಾಣ ಮಾಡಿಕೊಡ್ಬೇಕು ಆಗ್ತದ ಅಂದ್ರೆ ನಾವು ಒಳ್ಳೆಯ ರೀತಿಯಾದಂತಹ ಒಂದು ಜೀವನದ ಅಂದರೆ ನಾವು ವ್ಯಕ್ತಿತ್ವ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳುವಂತಹ ಒಂದು ರೀತಿ ನೀತಿಗಳನ್ನು ಶಾಲೆಯ ಟೀಚರ್ ಆಗಿರ್ಬೋದು ಅಂದರೆ ಶಿಕ್ಷಕರು ಅದನ್ನು ಹೇಳಿಕೊಡಬೇಕು ಅಂದ್ರೆ ಮೊದಲು ಬೆಳಗ್ಗೆ ಲಘು ಏಳೋದು ಅಂದರೆ ಬೇಗ ಲಘುನಾ ಎದ್ದು ತಮ್ಮ ಪಾಲಕ್ರಿಗೆ ನಮಸ್ಕಾರ ಮಾಡಿ ಒಳ್ಳೆಯ ದಿನವನ್ನು ಪ್ರಾರಂಭ ಮಾಡದನ್ನು ಮಾಡುದರಿಂದ ನಾವು ದಿನ ದಿನವನ್ನು ಪ್ರಾರಂಭ ಮಾಡಬೇಕು ಅಲ್ಲಿ ಅಂದರೆ ತಾಯಿಯೇ ಮೊದಲ ಗುರು ಅಂತ ಹೇಳದ್ನಲ್ಲ ಹಂಗೆ ಮೊದಲು ಯಾರಿಗೆ ನಮ್ಸ್ಕಾರ ಮಾಡಬೇಕು ಅಂದ್ರೆ ತಾಯಿ ತಾಯಿ ನಿನಗೆ ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಒಳ್ಳೆದು ಆಗ್ಲಮ್ಮ ಅಂತ್ಹೇಳಿ ಮಗುವಿಗೆ ಆಶೀರ್ವಾದ ಮಾಡಿದ್ರೆ ಮಗುವಿನ ಒಳ್ಳೆಯ ಉಧ್ಧಾರ ಆಗ್ತದ ಅನ್ನೋದು ನಾವು ಮೊದ್ಲು ಶಾಲೆ ಒಳಗೆ ಹೇಳ್ಕೊಡ್ಬೇಕು ಅಂದರೆ ನಮ್ಮ ಸಣ್ಣ ಮಕ್ಳು ಇರ್ತಾವಲ್ಲ ಅವ್ತ್ರಿ ಅವರಿಗೆಲ್ಲಾ ಏನು ಹೇಳ್ಕೊಡಬೇಕು ಬೆಳಗ್ಗೆ ಬೇಗ ಏಳಬೇಕು ದೇವ್ರಿಗೆ ನಮಸ್ಕಾರ ಮಾಡಬೇಕು ತಂದೆ ತಾಯಿಗೆ ನಮ್ಸ್ಕಾರ ಮಾಡಬೇಕು ಬ್ರೆಷ್ ಮಾಡಬೇಕು ಅಂದ್ರೆ ಹಲ್ಲು ಚಲೋ ಹೊತ್ನಾಗ ಹಲ್ಲು ತಿಕ್ಕೋಬೇಕು ಸ್ನಾನ ಮಾಡಿ ಹಾಲು ಕುಡಿಬೇಕು ತಂದೆ ತಾಯಿಗಳು ಮಾತು ಕೇಳಬೇಕು ಆಮೇಲೆ ನಿಮ್ಮ ಸ್ಕೂಲ್ ಬ್ಯಾಗ್ ಏನು ಇರ್ತಾದಲ್ಲ ಅದನ್ನ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ನೀವು ಅಮ್ಮ ಅಪ್ಪ ಅಮ್ಮ ಏನ್ರಿ ಊಟಕ್ಕೆ ಹಾಕೊಡ್ತಾರೆ ಅದನ್ನ ಊಟ ಮಾಡಿ ನೀವು ಸ್ಕೂಲಿಗೆ ಕರೆಕ್ಟ್ ಟೈಮಿಗೆ ಅಂದ್ರೆ ಒಂದು ಏನು ಟೈಮ್ ಸೆನ್ಸ್ ಅಂತ ಹೇಳ್ತಾರೆ ಅಂದ್ರೆ ನಾವು ವೇಳೆಗೆ ನಾವು ಎಷ್ಟು ನಾವು ಗೌರವ ಕೊಡ್ತೀವಿ ನಾಳೆ ನಮ್ಗೆ ಅದು ಗೌರವ ಕೊಡ್ತದ ಅನ್ನೋದನ್ನು ಮಕ್ಕಳಿಗೆ ನಾವು ಶಾಲೆಯಲ್ಲಿ ಮಕ್ಳು ಬರ್ತಾರಲ್ಲ ಅವಾಗಲೆ ಹೇಳ್ಕೊಡಬೇಕು ಟೈಮ್ ಪ್ರಕಾರ ಬರಬೇ ಅಂದ್ರ ಈಗ ಒಂಬತ್ತು ಗಂಟೆಗ ಪ್ರೇಯರ್ ಶುರು ಅಂದ್ರೆ ಒಂದು ಪ್ರಾರ್ಥನೆ ಶುರು ಆಗ್ತದೆ ಒಂಬತ್ತು ಗಂಟೆಗೆ ಅಂದ್ರೆ ಮಕ್ಕಳು ಅದ್ರಗಿಂತ ಒಂದು ಐದು ನಿಮಿಷ ಮುಂಚೇನ ಶಾಲಿ ಒಳಗೆ ಇರುವಂಥ ಪದ್ಧತಿಯನ್ನು ಹೇಳ್ಕೊಡಬೇಕು ಆಮೇಲೆ ಶಾಲಿಗೆ ಬಂದ ಕೂಡಲೆ ಗುರುಗಳಿಗೆ ಒಳ್ಳೆಯದನ್ನ ಒಳ್ಳೆಯ ವಿಶ್ ಮಾಡಬೇಕು ವಿಶ್ ಮಾಡಿ ಆದ್ಮೇಲೆ ಏನು ಮಾಡಬೇಕು ತಾವು ತಮ್ಮ ಬುಕ್ಕು ಅಂದ್ರೆ ಹೋಮ್ವರ್ಕ್ ಹಾಕೊಟ್ಟಿರ್ತಾರೆ ಮನೆ ವರ್ಕ್ ಹಾಕೊಟ್ಟಿರ್ತಾರೆ ಅದ್ನನೆಲ್ಲ ಮಾಡಿದ ಬುಕ್ಕು ಟೀಚರ್ಸ್ಗೆ ಕೊಡಬೇಕು ಟೀಚರ್ಸ್ಗೆ ವಿಶ್ ಮಾಡಿದ್ಮೇಲೆ ಪ್ರೇಯರ್ ಒಳಗೆ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿರ್ತಾರೆ ಯಾವ್ಯಾವ ಪ್ರಾರ್ಥನೆ ಗೀತೆಗಳನ್ನು ಹಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಮನೆ ಒಳಗೂ ಅನ್ಬೇಕು ಆಮೇಲೆ ಟೀಚರ್ ಟೀಚರ್ಸ್ಗಳು ಬರಿ ಪಠ್ಯಕ್ರಮಗಳನ್ನು ಹೇಳ್ಕೊಡುದಲ್ಲ ತಾಯಿ ತಂದೆ ತಾಯಿಗಳಿಗೆ ನಾವು ಹೆಂಗೆ ಇರಬೇಕು ಸಮಾಜದ ಜೊತೆ ನಮ್ಮ ವರ್ತನೆ ಹೆಂಗೆ ಇರಬೇಕು ಅದು ಯಾವ ರೀತಿ ಬರಿಬೇಕು ಈಗ ಸಣ್ಣ ಮಕ್ಕಳನ್ನು ಎರಡು ವರ್ಷದ ಮಕ್ಕಳನ್ನು ಅಡ್ಮಿಷನ್ ಮಾಡ್ಸಿರ್ತಾರೆ ಸ್ಕೂಲಿಗೆ ಅವರಿಗೆ ಅ ಆ ಇ ಈ ಬರಿಲಿಕ್ಕಡ ಬರಂಗಿಲ್ಲ ಎ ಬಿ ಸಿ ಡಿ ಬರ್ಸ್ಲಿಕ್ಕೆ ಬರಂಗಿಲ್ಲ ಆದ್ರೂ ತಂದೆ ಟೀಚರ್ಸ್ಗಳು ಏನು ಮಾಡ್ತಾರೆ ಎರಡು ಎರಡು ಮೂರು ಮೂರು ಪೇಜ್ ಏನು ಮಾಡ್ತಾರೆ ಹೋಮ್ವರ್ಕ್ ಹಾಕಿ ಕೊಡ್ತೀವಿ ಹೋಮ್ವರ್ಕ್ ಹಾಕಿ ಕೊಟ್ಮೇಲೆ ಅದನ್ನ ಮಕ್ಕಳು ಯಾವ ರೀತಿ ಮಾಡಬೇಕು ಮೊದಲು ಮಕ್ಕಳಿಗೆ ಪೆನ್ಸಿಲ್ ಹಿಡಿಯೋದ್ರಿಂದ ಶುರು ಮಾಡಿ ಮಾಡ್ಸ್ಬೇಕು ಅದನ್ನ ಟ್ರೇಸಿಂಗ್ ಟ್ರೇಸಿಂಗ್ ಅಂತಿರ್ತದ ಅಂದ್ರೆ ತಿದ್ರಿ ಮೊದ್ಲು ಅದನ್ನ ನಾವು ಏನು ಅಕ್ಷರಗಳನ್ನು ಪದಗಳನ್ನು ಹಾಕೊಟ್ಟಿರ್ತೀವಿ ಅದನ್ನ ತಿದ್ದಲ್ಲಿಕ್ಕೆ ಕಲಿಸ್ಬೇಕು ತಿದ್ದಿ ಆದ್ಮೇಲೆ ಅದನ್ನು ಮನೆ ಒಳಗೆ ಬೇರೆ ಒಂದು ನೋಟ್ಬುಕ್ ಮಾಡಿ ಅದ್ರಾಗ ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳಿಗೆ ನೆನಪು ಉಳಿತದ ಆಮೇಲೆ ಈ ಬರೀ ಬರಿಯೋದರಿಂದ ನಮ್ಮ ಮಕ್ಕಳಿಗೆ ನೆನ್ಪು ಉಳಿಯಂಗಿಲ್ಲ ಅದನ್ನು ಚಟುವಟಿಕೆಗಳ ಮುಖಾಂತರ ಮಕ್ಳಿಗೆ ನಾವು ಏನು ಮಾಡಬೇಕು ತಿಳ್ಸಿ ಕೊಟ್ಕೊತಾ ಹೋಗಬೇಕು ಅ ಅಂದ್ರೆ ಹಿಂಗೆ ಇರ್ತದ ಅ ಅಂದ್ರೆ ಅರಸ ಅರಸ ಅಂದರೆ ಹೆಂಗೆ ಇರ್ತಾನ ಒಬ್ಬ ರಾಜ ಹೆಂಗೆ ಇರ್ತಾನ ರಾಜಾಗ ಏನು ಅಂತ ಕರಿತಾರ ಅರಸ ಅಂತ ಕರಿತಾರ ಹಿಂಗೆ ಉದಾಹರಣೆಗಳ ಮೂಲಕ ಆ ಅಂದ್ರೆ ಆನೆ ಎಲ್ಲಾ ಮಕ್ಕಳಿಗೂ ಆ ಅಂದ್ರೆ ಆನೆ ಅಂತಾನೆ ಬರ್ತದ ಇನ್ನೊಂದು ಆಲದ ಮರ ಅಂತನು ಇರ್ತದ ಅಂತ ಹೇಳ್ಕೊಡಬೇಕು ಅಂದ್ರೆ ಆ ಪದಗಳಿಗೆ ಒಂದು ಪದಗಳನ್ನು ಶಾಲೆ ಶಿಕ್ಷಕರು ಹೇಳ್ಕೊಡ್ಬಾರದು ಅದಕ್ಕೆ ಬ್ ಅದಕ್ಕೆ ಉಪಯೋಗ ಆಗುವಂಥ ಒಂದು ಮೂರು ನಾಲ್ಕು ಪದಗಳನ್ನು ಹೇಳಿಕೊಟ್ಟು ಅಂದ್ರೆ ಆ ಮಕ್ಳ ತಲೆ ಒಳಗೆ ನಾವು ಟೀಚರ್ಸ್ಗಳು ಏನು ಹೇಳಿರ್ತಾರೆ ಅದು ಪ್ರಿಂಟ್ ಆಗ್ಬೇಕು ಅಂದ್ರೆ ಅದು ಉಳಿಬೇಕು ಅದಕ್ಕೆ ಈಗ ಎಲ್ಲಾ ತಂದೆ ತಾಯಂದಿರು ಬ ಕಮ್ ಏನು ಅಂತಾರ ಸ್ಕಾ ಶಾಲೆಗೆ ಬಂದು ಟೀಚರ್ ಮಕ್ಳು ನಮ್ಮ ಮಾತು ಕೇಳಂಗಿಲ್ಲ ರೀ ನಿಮ್ಮ ಮಾತು ಕೇಳ್ತಾರೆ ನೀವು ಅದನ್ನ ಹೇಳಿ ಕೊಡ್ರಿ ಹೆಂಗೆ ಇರಬೇಕು ಅಂದ್ರೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಅಂತಂದ್ರೆ ಮಕ್ಕಳಿಗೆ ಗುರು ಹಿರಿಯರ ಜೊತೆಗೆ ಆಮೇಲೆ ಸಹಪಾಠಿಗಳ ಜೊತೆಗೆ ನಾವೆಲ್ಲ ಹೆಂಗೆ ಇರಬೇಕು ಯಾವ ರೀತಿ ವರ್ತನೆ ಮಾಡಬೇಕು ಈಗ ಯಾರೋ ನಮ್ಮ ಮನೆಗೆ ಅಥ್ವಾ ನಮ್ಮ ಇದಕ್ಕೆಲ್ಲ ಬರ್ತಾರೆ ಬರ್ತಾರೆ ಆಗ ನಾವು ಯಾರ ಜೊತೆ ಹೇಗೆಲ್ಲ ವರ್ತನೆ ಮಾಡಬೇಕು ಅನ್ನೋದನ್ನ ಯಾ ಯಾವೆಲ್ಲ ವರ್ತನೆಗಳು ಹೇಗೆಲ್ಲ ವರ್ತನೆ ಮಾಡ್ಬೇಕು ಅನ್ನೋದನ್ನು ನಾವು ಶಿಕ್ಷಕರಾದವ್ರು ಹೇಳಿ ಕೊಡಬೇಕು ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ಬೇಕು ಗುಡ್ ಮಾರ್ನಿಂಗ್ ಹೇಳದ್ರಿಂದ ದಿನ ನಮ್ಮದು ಯಾವ ರೀತಿ ನಗೋದನ್ನು ಬೇರೆಯವ್ರು ನೋಡಿದ ತಕ್ಷಣ ಮುಖ ಗಂಟ್ ಇಕ್ಕೊಳೊದಿಕ್ಕಿಂತ ಒಂದು ನಾವು ಸ್ಮೈಲ್ ಕೊಟ್ಟು ನಾವು ಅದ್ನ ಹೇಳಿದ್ರೆ ಆ ಮಗು ಅದನ್ನು ಕಲ್ಕೊಂಡು ಹೋಗ್ತದ ಅದನ್ನು ನಾವು ಟೀ ಶಿಕ್ಷಕರಾದವರು ಹೇಳ್ಕೊಡ್ಬೇಕು ಆಗ್ತದ ಯಾವಲ್ ಈಗ ನಮ್ಮ ನಮ್ಮ ಸ್ಕೂಲ್ ಒಳಗ ಆಗಿರ್ಬೋದು ಏನೆಲ್ಲ ಕೊರತೆ ಅಂತಂದ್ರೆ ಮಕ್ಳಿಗೆ ಬರೀ ನಾವು ಹೋಮ್ವರ್ಕ್ ಮಾಡೋದು ಒಂದನ್ನು ಹೇಳ್ಕೊಡಬಾರದು ಆಮೇಲೆ ಅಭ್ಯಾಸ ನಾವು ತಿಳುವಳಿಕೆ ಚಟುವಟಿಕೆಗಳ ಮೂಲಕ ನಾವು ತಿಳುವಳಿಕೆಗಳನ್ನು ಕೊಡಬೇಕಾಗ್ತದ ಆಮೇಲೆ ಗುರು ಹಿರಿಯರಿಗೆ ಒಳ್ಳೆಯ ಯಾವ ರೀತಿ ಅವ್ರ ಜೊತೆ ವರ್ತನೆ ಮಾಡಬೇಕು ಆಮೇಲೆ ಶಾಲೆ ಒಳಗೆ ಬರೀ ನಾವು ಪಾಠ ಪಠ್ಯ ಕ್ರಮಗಳನ್ನು ಮಾತ್ರ ಕಲಿಲಿಕ್ಕೆ ಮಾತ್ರ ಮಕ್ಳು ಬರಂಗಿಲ್ಲ ಪಠ್ಯೇತರ ವಿಷಯಗಳನ್ನು ಕೂಡ ನಾವು ಶಿಕ್ಷಕರಾವರು ಹೇಳ್ಕೊಡಬೇಕು ಅಂದ್ರೆ ವರ್ತನೆ ಒಂದಾತು ನಡುವಳಿಕೆಗಳು ಒಂದಾತು ಇನ್ನೂ ಇಮ್ಮ್ ಇನ್ನೂ ಮುಖ್ಯವಾದಂಥ ಅಂದರೆ ಆಹಾರವನ್ನು ವೇಸ್ಟ್ ಮಾಡ್ಬಾರದು ಅಂದ್ರೆ ಡಬ್ಬಿ ಒಳಗೆ ತಾಯಿ ಎಷ್ಟು ಪ್ರೀತಿಯಿಂದ ಮಾಡಿ ಕೊಟ್ಟಿರ್ತಾರೆ ಇವ್ರ ಡಬ್ಬಿ ಒಳಗೆ ತಗೊಂಡು ಬಂದಿರ್ತಾರ ಅದನ್ನು ಚಲ್ಲುವಂಥ ಅಭ್ಯಾಸಗಳು ಕೆಲವು ಮಕ್ಳಿಗೆ ಇರ್ತದ ಆ ಒಂದು ವಿಷಯ ಆ ಒಂದು ತಿಳುವಳಿಕೆ ಹೇಳಬೇಕು ನಿಮ್ಮ ತಂದೆ ತಾಯಿಗಳು ಎಷ್ಟು ಪ್ರೀತಿಯಿಂದ ಮಾಡಿ ಕೊಟ್ಟಿರ್ತಾರೆ ಅದನ್ನು ವೇಸ್ಟ್ ಮಾಡ್ಲಾರದ ಅದನ್ನು ನಾವು ತಿನ್ಬೇಕು ಆಮೇಲೆ ಇನ್ನು ಒಂದು ಮೊದಲೆಲ್ಲ ಅಂತಿದ್ದರು ಹಂಚಿಕೊಂಡು ತಿಂದ್ರೆ ಪ್ರೀತಿ ಜಾಸ್ತಿ ಇರ್ತದೆ ಅಂತ ಅದನ್ನೂ ಕೂಡ ಅಂದ್ರೆ ಒಳ್ಳೆಯ ರೀತಿಯಿಂದ ಹೇಳ್ಕೊಡಬೇಕು ಅಂದ್ರೆ ಕೆಳಗ್ ಬೀಳಸ್ಲಾರ್ದಂಗ ತಿನ್ಬೇಕು ಗುರು ಹಿರಿಯರಿಗೆ ಒಳ್ಳೆಯ ರೀತಿ ಏನು ನಡವಳಿಕೆ ಮಾಡ್ಕೋಬೇಕು ಆಮೇಲೆ ಅಭ್ಯಾಸವನ್ನು ಮಾ ಟೈಮ್ ಪ್ರಕಾರ ಅಭ್ಯಾಸ ಮಾಡಬೇಕು ಹೋಮ್ವರ್ಕ್ ಏನು ಯಾವ ರೀತಿ ಟೀಚರ್ಸ್ ಕೊಟ್ಟಿರ್ತಾರೆ ಅದನ್ನ ಮಾಡಬೇಕು ಅದು ಎಲ್ಲಾ ಮಾಡಿದ್ರೂ ಕೂಡ ಈಗ ನಾವು ಏನು ಅಂತಂದರೆ ಬರೀ ಪಠ್ಯಕ್ರಮ ಪಠ್ಯಕ್ರಮ ಅನ್ಕೊಂಡು ಮಕ್ಕಳಿಗೆ ಆಟ ಆಡೋದ್ರೊಳಗೆ ನಿರಾಸಕ್ತಿ ಬರೀ ಈಗೆಲ್ಲ ಮಕ್ಳು ಏನಾಗ್ಬಿಟ್ಟಾರೆ ಅಂದರೆ ಮೊಬೈಲಿಗೆ ಮೊಬೈಲ್ ಬೇಕು ಈಗ ಮಕ್ಳಿಗೆ ಊಟ ಮಾಡ್ಲಿಕ್ಕೆ ಮೊಬೈಲ್ ಬೇಕು ಆಮೇಲೆ ಮಲ್ಗು ಹೊತ್ನಾಗ ಮೊಬೈಲ್ ಬೇಕು ಆ ಮೊಬೈಲ್ ಎಡಿಕ್ಷನ್ ಅನ್ನುದನ್ನು ಮೊಬೈಲ್ ಎಡಿಕ್ಷನನ್ನು ನಾವು ಮೊದ್ಲು ಅದ್ನ ಕಡ್ಮೆ ಮಾಡಬೇಕು ಅಂದ್ರೆ ಯಾವ ರೀತಿ ಮಕ್ಳನ್ನು ಬೇರೆಯವ್ರ ಜೊತೆ ಆಟ ಆಡ್ಲಿಕ್ಕೆ ಬಿಡಬೇಕು ಮಕ್ಳಿಗೆ ಬೇರೆಯವ್ರ ಜೊತೆ ಆಟ ಆಡ್ಲಿಕ್ಕೆ ಬಿಟ್ಟಾಗ ಅವ್ರು ಹೆಂಗೆ ಇರ್ತಾರ ಅವ್ರು ಹೆಂಗೆ ಕಲಿತಾರ ಅವ್ರು ಹೆಂಗೆ ಆಟ ಆಡ್ತಾರ ಅವ್ರು ಹೆಂಗೆ ಮಾತಾಡ್ತಾರೆ ಅನ್ನುದನ್ನ ನಮ್ಮ ಮಕ್ಕಳು ಕೂಡ ನೋಡಿ ಕಲಿತಾರೆ ಮಕ್ಳುದು ಹೆಂಗೆ ಇರ್ತದಪ್ ಇದು ಅಂತಂದ್ರೆ ನೋಡಿ ಕಲಿಯುವಂತಹ ಬುದ್ಧಿ ಮಕ್ಳಿಗೆ ಭಾಳ ಇರ್ತದ ಹೀಗಾಗಿ ನಾವು ಟೀಚರ್ಸ್ಗಳು ಆದವರು ಬರೀ ಅಭ್ಯಾಸ ಅಭ್ಯಾಸ ಅಂದರೆ ಅಭ್ಯಾಸ ಮಕ್ಳಿಗೆ ಜೀವನ ಪರ್ಯಂತ ಇರ್ತದ ಅದುನ್ನೂ ಮಾಡಲಿ ಅದು ಇಮ್ ಅದು ಜೀವನಕ್ಕೆ ಬೇಕಾಗ್ತದ ಆದ್ರೆ ಅದ್ರ ಜೊತಿಗಿನ ಏನು ಮಾಡಬೇಕಾಗ್ತದ ಈ ಆ ಆಟ ಆಡ್ರಿ ಜೀವನದೊಳಗ ಫ್ರೆಂಡ್ಸಿಗೆ ಏನೂ ಫ್ರೆಂಡ್ಸ್ ಫ್ರೆಂಡ್ಸ್ನ್ ಮಾಡ್ಕೊರಿ ಅವ್ರ್ಗು ಯಾವ ರೀತಿಯಾದಂಥ ನೋವು ಮಾಡ್ಬ್ಯಾಡ್ರಿ ಈಗ್ ಒಬ್ರು ಪೆನ್ಸಿಲ್ ತಂದಿರಂಗಿಲ್ಲ ಈಗ ನನ್ನ ಹತ್ತಿರ ಎರಡು ಪೆನ್ಸಿಲ್ ಇರ್ತಾವು ಇನ್ನೊಬ್ರಿಗೆ ಅದನ್ನು ಕೊಡಬೇಕು ನನ್ನ ನೀ ತಗೊಂಬಂದಿಲ್ಲ ಅಂದರೆ ಇದನ್ನ ತಗೋ ನೀನು ಅದನ್ನ ತಗೊಂಡ್ ಬರಿ ತಗೊಂಡು ಬರದಾದ್ಮೇಲೆ ವಾಪಸ್ ಕೊಡುವಂಥ ಬುದ್ಧಿ ಕಲಿಸ್ಬೇಕು ಅಂದ್ರೆ ಈಗ ಬರೀ ಇವೆಲ್ಲಾ ಬೇಸಿಕ್ ಆಗಿರ್ತದ ಅಂದ್ರೆ ಜೀವನದೊಳಗೆ ಕಳ್ತನ ಮಾಡೋದನ್ನು ಯಾವ ಸ್ಕೂಲ್ ಒಳ್ಗು ಹೇಳ್ಕೊಡಂಗಿಲ್ಲ ಹಂಗ ಜೀವನದೊಳಗೆ ನಾವು ಹ್ಯಂಗೆ ಇರ್ಬೇಕು ಅನ್ನೋದನ್ನ ಸ್ಕೂಲ್ ಒಳ್ಗೆ ಭಾಳ ಹೇಳ್ಕೊಡ್ಬೇಕಾಗ್ತದ ಮೊಬೈಲ್ ಈಗಿಂದ ಜೀ ವರ್ತಮಾನಕ್ಕೆ ನಾವು ವಿಚಾರ ಮಾಡ್ಲಿಕತ್ರ ಮೊಬೈಲನ್ನು ನಾವು ಯಾವ ರೀತಿ ದೂರ ಇಟ್ಕೋಬೇಕು ಮೊಬೈಲ್ ದೂರ ಇಟ್ಕೋಬೇಕಾದರೆ ನನ್ನ ಹತ್ತಿರ ಒಳ್ಳೆಯ ಚಟುವಟಿಕೆಗಳು ನನ್ನ ಹತ್ತಿರ ಇರಬೇಕು ಅಂದ್ರೆ ಎಷ್ಟೊಂದು ಆಟಗಳವ ಮನ್ಯಾಗ ಮನಿಯವ್ರ ಜೊತಿಗೆಲ್ಲ ಕೂತ್ಕೊಂಡು ಆಟ ಆಡುವಂಥ ಎಷ್ಟೋ ಒಂದು ಆಟ ಅವ ಆ ಆಟಗಳನ್ನು ಏನು ಮಾಡಬೇಕು ಮಕ್ಳ ಜೊತಿಗೆ ಆಟ ಆಡಬೇಕು ಮೊದ್ಲೆಕ್ ಟೀಚರ್ಸ್ಗಳು ನಾವು ಮಕ್ಳ ಜೊತೆ ಆಟ ಆಡಿದ್ರ ಅದ್ ಏನು ಆಗ್ತದ ಮನೆ ಹೋದ್ಮೇಲೆ ಆಗ್ತದ ಹೇಳುವಂಥ ವಿಷಯಗಳು ಭಾಳ ಅವ ಏನದ ಬಟ್